ನಾನು ಡ್ರಾಯಿಂಗ್ ಬರೆಯುವಾಗ ಭಾಳಷ್ಟು ಪ್ರಕ್ರಿಯೆಗಳನ್ನು ಎದುರಿಸಿದ್ದೇನೆ ನಾನು ಡ್ರಾಯಿಂಗ್ ಬರೆಯುವಾಗ ಭಾಳಷ್ಟು ಶ್ರದ್ಧೆಯಿಂದ ಬರೆಯುತ್ತೇನೆ ಹಾಗೂ ನನಗೆ ಈ ಡ್ರಾಯಿಂಗ್ ಎನ್ನುವುದು ಬಾಲ್ಯದಿಂದಲೂ ಭಾಳಷ್ಟು ಇಷ್ಟವಾಗಿದ್ದು ಇದನ್ನು ಬರೆಯುವುದಕ್ಕಾಗಿ ನಾನು ಹಲವಾರು ಸಮಯವನ್ನು ತೆಗೆದುಕೊಳ್ಳುತ್ತೇನೆ ಹಾಗೂ ನಾನು ಈ ಬಾಲ್ಯದಿಂದಲೂ ಈ ಡ್ರಾಯಿಂಗ್ ಬಗ್ಗೆ ಹುಚ್ಚಿರೋದ್ರಿಂದ ನಾನು ಚಿಕ್ಕ ವಯಸ್ಸಿನಿಂದಲು ಕಲಿತಿದ್ದೇನೆ ಈ ಡ್ರಾಯಿಂಗನ್ನು ಹಾಗೂ ಈ ಡ್ರಾಯಿಂಗಲ್ಲಿ ಭಾಳಷ್ಟು ಆವಿಷ್ಕಾರಗಳನ್ನು ಮಾಡುತ್ತಿರುತ್ತೇನೆ ಹೊಸ ಹೊಸ ರೀತಿಯಾದಂತಹ ಡ್ರಾಯಿಂಗ್ಗಳನ್ನು ಬಿಡಿಸುವುದು ನನ್ನ ಹವ್ಯಾಸವಾಗಿಬಿಟ್ಟಿದೆ ಹಾಗೂ ನಾನು ಡ್ರಾಯಿಂಗ್ ಬರೆಯುವಾಗ ಹೆಚ್ಚಿನದಾಗಿ ನನ್ನ ಆಲೋಚನೆಗಳನ್ನು ಒಂದೇ ದೃಷ್ಟಿಯನ್ನಾಗಿ ಮಾಡಿಕೊಂಡು ಬರೆಯುತ್ತೇನೆ ಡ್ರಾಯಿಂಗ್ ಬರೆಯಬೇಕು ರಚಿಸುವುದು ಭಾಳಷ್ಟು ಕಷ್ಟದ ಕೆಲಸ ಹಾಗೂ ಕಲಿತವರಿಗೆ ಅದಷ್ಟೇ ಸುಲಭದ ಕೆಲಸವೂ ಹೌದು ಹೇಗೆಂದರೆ ನಾವು ಡ್ರಾಯಿಂಗ್ ಬರೆಯುವಾಗ ನಾವು ಹೊಸ ಹೊಸ ರೀತಿಯಲ್ಲಿ ಯೋಚಿಸಬೇಕು ಹಾಗೂ ನಾವು ಅದನ್ನು ನೆನಪಿಟ್ಟುಕೊಳ್ಳಬೇಕು ನಾವು ಈಗ ಭಾಳಷ್ಟು ಆಚೆ ಕಡೆ ಹೋದಾಗ ಹೆಚ್ಚಿನದಾಗಿ ನೇಚರ್ಗಳನ್ನು ನೋಡುತ್ತೇವೆ ಅಲ್ಲಿ ನಡೆಯುವಂತಹ ಘಟನೆಗಳನ್ನ ನೋಡುತ್ತೇವೆ ಆ ಘಟನೆಗಳು ನಮಗೆ ಮನಸ್ಸಿಗೆ ಭಾಳಷ್ಟು ಹಿತವನ್ನು ನೀಡಿದರೆ ಅದನ್ನು ಚೆನ್ನಾಗಿ ಕಂಡರೆ ಸುಂದರವಾಗಿ ಕಾಣಿಸಿದರೆ ಆ ಚಿತ್ರವನ್ನು ಬರೆಯಲು ನಾವು ಯತ್ನಿಸುತ್ತೇವೆ ಹಾಗೂ ಅದನ್ನು ವಿಜ್ಯಲೈಜೇಷನ್ ಥರ ನಮ್ಮ ತಲೆಯಲ್ಲಿ ಇಟ್ಟುಕೊಂಡಿರುತ್ತೇವೆ ನಾವು ಅದನ್ನು ನೆನಪಿಟ್ಟುಕೊಂಡು ಆ ಚಿತ್ರವನ್ನ ಬಿಡಿಸಲು ಭಾಳಷ್ಟು ಬಾರಿ ಪ್ರಯತ್ನ ಮಾಡುತ್ತೇವೆ ತದನಂತರ ನಮಗೆ ಮನಸ್ಸಿನಲ್ಲಿ ಅದೂ ಸ್ಯಾಟಿಸೆಫೈ ಆಗವರೆಗೂ ಆತ್ಮ ತೃಪ್ತಿ ಆಗದಿದ್ದರೆ ನಾವು ಎಷ್ಟೇ ಡ್ರಾಯಿಂಗ್ ಮಾಡಿದರೂ ನಮಗೆ ಹಿತ ನೀಡುವುದಿಲ್ಲ ಅದಲ್ಲದೇ ಡ್ರಾಯಿಂಗ್ ರಚಿಸುವಾಗ ನಾನು ಈ ಆನ್ಲೈನ್ ಆಫ್ಲೈನ್ ಮೂಲಗಳನ್ನು ಬಳಸುತ್ತೇನೆ ಏಕೆಂದರೆ ಈ ಆನ್ಲೈನ್ ಮೂಲಕ ಈ ಹೊಸ ಹೊಸ ಚಿತ್ರಗಳನ್ನ ಬರೆಯಬೇಕಾದರೆ ನಮಗೂ ಕೂಡ ತಿಳಿದಿರುವುದಿಲ್ಲ ಯೂಟೂಬ್ನಲ್ಲಿ ನಾನು ಆನ್ಲೈನ್ನಲ್ಲಿ ನೋಡಿ ಆ ಕೆಲವೊಂದಷ್ಟೂ ಚಿತ್ರಗಳನ್ನು ಬಿಡಿಸಬೇಕಾದರೆ ಗೊತ್ತಾಗದಿದ್ದರೆ ಆ ಥರದ್ದನ್ನ ಸರ್ಚ್ ಮಾಡಿ ಅದರಲ್ಲಿ ನೋಡಿ ತಿಳಿದುಕೊಂಡು ಬರೆಯುತ್ತೇನೆ ಅದಲ್ಲದೇ ಆಫ್ಲೈನಲ್ಲಿ ನಮ್ಮ ಗೆಳೆಯನೊಬ್ಬ ಇದ್ದಾನೆ ಅವನಿಂದ ನಾನು ಕಲಿತಿದ್ದೇನೆ ನನಗೆ ಯಾವುದಾದರೂ ತಿಳಿಯದಿದ್ದರೆ ನನ್ನ ಸ್ನೇಹಿತನನ್ನು ಕರೆದು ಈ ರೀತಿ ಹೇಗೆ ಬರೆದರೆ ಸರಿಹೋಗುತ್ತದೆ ಎಂದು ಕೇಳುತ್ತೇನೆ ಆಗ ಅವನು ಭಾಳಷ್ಟು ಚೆನ್ನಾಗಿ ಅವನು ಕೂಡ ಡ್ರಾಯಿಂಗ್ ಬರೆಯುತ್ತಾನೆ ಅವನು ನನಗೆ ಸಹಾ ಹೇಳುತ್ತಾನೆ ಸೂಚಿಸುತ್ತಾನೆ ಈ ರೀತಿ ಬರೆದರೆ ಸರಿ ಹೋಗುತ್ತದೆ ಎಂದು ಹೀಗೆ ಈ ತರಹದ ಮೂಲಗಳನ್ನು ನಾನು ಬಳಸುತ್ತೇನೆ ನಾನು ಈ ಡ್ರಾಯಿಂಗ್ ಬರೆಯುವಾಗ ಹೊಸದಾಗಿ ಬರೆಯುವವರಿಗೆ ಡ್ರಾಯಿಂಗ್ ಬರೆಯುವಾಗ ಭಾಳಷ್ಟು ಶ್ರದ್ಧೆ ಇರಬೇಕು ಹಾಗೂ ತಾಳ್ಮೆ ಇರಬೇಕು ಈ ತಾಳ್ಮೆಯಿದ್ದರೆ ಮಾತ್ರ ಡ್ರಾಯಿಂಗ್ ಬರೆಯುವುದು ನಿಮಗೆ ಒಂದು ಸುಲಭಕರ ಆಗುತ್ತದೆ ಇಲ್ಲದಿದ್ದರೆ ಒಂದು ಚೂರು ಮಿಷ್ಟೇಕ್ ಆದರೂ ಡ್ರಾಯಿಂಗ್ ಚಿತ್ರವೂ ಚೆನ್ನಾಗಿ ಬರುವುದಿಲ್ಲ ಹಾಗೂ ನಾನು ಇತ್ತೀಚಿಗಷ್ಟೆ ಡ್ರಾಯಿಂಗ್ಗಳನ್ನು ಬರೆದಂತಹ ಈ ಒಂದು ಫೋರ್ಟ್ ಹಾಗೂ ಈ ಬೆಂಗಳೂರಿನ ಐ ಕೋರ್ಟ್ ಹಾಗೂ ವಿಧಾನಸಭೆಯನ್ನು ಸೇರಿಸಿ ಬರೆದಿದ್ದೆ ಅರ್ಧ ಭಾಗ ವಿಧಾನಸೌಧ ಹಾಗೂ ಅರ್ಧ ಭಾಗ ಐ ಕೋರ್ಟನ್ನ ಸೇರಿಸಿ ಬರೆದಿದ್ದೆ ಇದನ್ನು ಭಾಳಷ್ಟು ದಿನಗಳು ಆಲೋಚನೆ ಮಾಡಿ ಮೊದಲಿಗೆ ನಾನು ಈ ಐ ಕೋರ್ಟನ್ನು ಬರೆದು ಹಾಗೂ ಅದನ್ನು ಸರಿಸಮಾನವಾಗಿ ವಿಧಾನಸಭೆಯನ್ನ ಅರ್ಧವನ್ನು ಸೇರಿಸಿ ಬರೆದೆ ಬರೆದೂ ನೋಡಿದೆ ಎಷ್ಟೋ ಬಾರಿ ಅಳತೆಗಳು ಹೆಚ್ಚು ಕಮ್ಮಿ ಆಗುತ್ತಿತ್ತು ಅದನ್ನು ಮತ್ತೆ ಸರಿ ಮಾಡಿ ಅವುಗಳನ್ನು ಸರಿಸಮಾನವಾಗಿ ಬರೆದು ಚಿತ್ರಗಳಲ್ಲಿ ರಂಗನ್ನು ತುಂಬಿಸಿದೆ ಆಗ ಆ ರಂಗಿನಿಂದ ಭಾಳಷ್ಟು ಸೊಗಸಾಗಿ ಕಾಣತೊಡಗಿತು ಆದ್ದರಿಂದ ಅದನ್ನು ಭಾಳಷ್ಟು ಜನ ಪ್ರಶಂಸೆ ಮಾಡಿದರು ಅದಲ್ಲದೇ ಈ ನಂದಿ ಇಲ್ಲಿನ ಮೋಡಗಳನ್ನು ಕವಿದಿರೊ ಅಂಥದ್ದನ್ನು ನಾನು ಅಲ್ಲಿ ಹೋಗಿ ಅದನ್ನು ಸವಿದಿದ್ದೆ ಅದನ್ನೇ ತಲೆಯಲ್ಲಿ ಇಟ್ಟುಕೊಂಡು ಬಂದು ನಂದಿ ಇಲ್ಸನ್ನ ಆ ಚಿತ್ರವನ್ನು ಅದೇ ರೀತಿಯಲ್ಲಿ ಬರೆದೆ ಬರೆದು ಆ ಫಾಗ್ಗಳು ಬರುವಂತೆ ಆ ಮಂಜುಗೆಡ್ಡೆ ಬೀಳುವಂತೆ ಮಂಜುಗೆಡ್ಡೆಯೆಲ್ಲ ತುಂಬಿ ಕವಿದಿರುವಂತಹ ಮಂಜನ್ನು ನಾನು ಬರೆದು ಅದನ್ನು ನೋಡಿ ಭಾಳಷ್ಟು ಜನ ಪ್ರಶಂಸೆ ನನಗೆ ನೀಡಿದರು ಹಾಗೂ ಎಷ್ಟೋ ಜನ ಅದನ್ನು ಆ ಬಿಡ್ಡಿಂಗ್ ಮಾಡಿ ತೆಗೆದುಕೊಂಡು ಹೋದರು ಈ ರೀತಿ ನಾನು ಬರೆದಂಥ ಡ್ರಾಯಿಂಗಿಗೆ ಇತ್ತೀಚಿನ ದಿನಗಳಲ್ಲಿ ಜನಗಳು ಈ ರೀತಿ ಆದಂತಹ ಪ್ರತಿಕ್ರಿಯೆಯನ್ನು ನೀಡಿದರು ನಾನು ಆ ಡ್ರಾಯಿಂಗ್ ಬರೆಯುವಾಗ ನನ್ನ ಸ್ನೇಹಿತನ ಸಹಾಯದಿಂದ ಬರೆದಿದ್ದೆ ಹಾಗೂ ಅವನಿಗೂ ನಾನು ಪಾಲುಗಳನ್ನ ನೀಡಿದ್ದೆ ಅದೇ ರೀತಿ ಈಗ ಇತ್ತೀಚಿನ ಡ್ರಾಯಿಂಗ್ಗಳನ್ನು ಭಾಳಷ್ಟು ಬರೆದಿದ್ದೇನೆ ಅದನ್ನು ವೀಕ್ಷಕರಿಗೆ ಅಥ್ವಾ ಜನರಿಗೆ ನಾನು ಅದನ್ನು ತಲುಪಿಸಬೇಕು ತೋರಿಸಿದರೆ ಅವರು ನನಗೆ ಇನ್ನೂ ಪ್ರಶಂಸೆ ನೀಡುತ್ತಾರೆ ಎಂದು ಭಾವಿಸಿದ್ದೇನೆ